ಯಕ್ಷಗಾನ ಕಲ್ಚರಲ್ ಮ್ಯಾಗಝೀನ್ ಅಂತ ಒಂದಿದೆ ನನಗದು ತುಂಬ ಇಷ್ಟ ಯಾಕೆಂದರೆ ನನಗೆ ಫ ಮೊದಲಿಂದಾನೂ ಚಿಕ್ಕಂದಿರು ಇರು ಇರುವಾಗಿಂದನೂ ಯಕ್ಷಗಾನ ಅಂದರೆ ತುಂಬ ಇಷ್ಟ ನಾನು ಕೂಡ ಯಕ್ಷಗಾನ ಮಾಡಿದ್ದೇನೆ ಅಂದರೆ ಫಸ್ಟ್ ಪ್ರೈಮರಿಯಲ್ಲಿ ಇರಬೇಕಾದರೆ ನಾನು ಯಕ್ಷಗಾನ ಮಾಡಿದ್ದೆ ಅದಾದ ನಂತರ ನೆಕ್ಸ್ಟ್ ಪಿ ಯು ಸಿಯಲ್ಲಿದ್ದಾಗ ನಾನೊಮ್ಮೆ ಯಕ್ಷಗಾನ ಮಾಡಿದ್ದೆ ಹಾಗಾಗಿ ನನಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ ಮೊದಲಿಂದಾನೂ ಅಷ್ಟೆ ನಾನು ಈ ಮ್ಯಾಗಝೀನ್ ಎಲ್ಲ ಓದುವುದು ಅಂದರೆ ಅದೇ ಆ ಥರ ಯಕ್ಷಗಾನದ್ದು ಆಗಿರಬಹುದು ಅಥವಾ ಕೆಲವೊಂದು ಕಥೆಗಳೆಲ್ಲ ಇರತ್ತಲ್ಲ ನನಗದೆಲ್ಲ ತುಂಬಾ ಇಷ್ಟ ಅದರಲ್ಲಿ ನನಗೆ ತುಂಬ ಇಷ್ಟ ಆದದ್ದು ಅಂತಂದರೆ ಯಕ್ಷಗಾನ ಕಲ್ಚರಲ್ ಮ್ಯಾಗಝೀನ್ ಅಂತ ಅದರಲ್ಲಿ ಎಲ್ಲ ಕಲಾವಿದರದ್ದು ಬರ್ತಾ ಇರತ್ತೆ ಅಂದರೆ ನಮಗೆ ಗೊತ್ತಿಲ್ದಿದ್ದವರದ್ದು ಆಗಿರಬಹುದು ಇವಾಗ ಬೇರೆ ಬೇರೆ ಬಯಲಾಟದವರದ್ದು ಅವರದ್ದು ಇವರದ್ದೆಲ್ಲ ಸುಮಾರೆಲ್ಲ ಇದೆ ನೀವು ನೋಡಬಹುದು ಆ ಕಡೆ ಹೋದರೆ ಹಾಗೆ ಅವರದ್ದೆಲ್ಲ ನಮಗೆ ಅವರು ಯಾವ ಥರ ಕಲಿತರು ಅವರು ಥರ ಬೆಳೆದರು ಅವರು ಎಲ್ಲೆಲ್ಲಿ ಯಕ್ಷಗಾನ ಮಾಡಿದರು ಹೇಗೆ ಕಲಿತರು ಅವರ ಗುರುಗಳು ಯಾರು ಈ ಥರ ಎಲ್ಲ ಅವರದ್ದು ಡೀಟೇಲ್ಸ್ ಎಲ್ಲ ಅದರಲ್ಲಿ ಕೊಡ್ತಾರೆ ಹಾಗ್ ಹಾಗಾಗಿ ನನಗಿದಂದರೆ ತುಂಬ ಇಷ್ಟ ನಾನು ಅವರದ್ದು ಎಲ್ಲ ಅವರದ್ದು ಕಥೆ ಓದುವುದು ಅವರು ಹೇಗೆ ಅದನ್ನು ಮಾಡಿಕೊಂಡರು ಯಾವ ಥರ ಅವರು ದೊಡ್ಡ ಪಾತ್ರಧಾರಿಯಾದರು ಆ ಥರ ಎಲ್ಲ ಓದಲಿಕ್ಕೆ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಅದನ್ನು ಅದು ಬಂದಾಗೆಲ್ಲ ನಾನು ಅದನ್ನು ಓದ್ತಾನೇ ಇರ್ತೀನಿ ನನಗದು ಅಷ್ಟು ಇಷ್ಟ ಅದು ಮಂಥ್ಲಿ ಬರ್ತಾ ಇರತ್ತೆ ತಿಂಗಳಲ್ಲಿ ಒಂದ್ಸತಿ ಅದು ಕೊಡ್ತಾರೆ ಅದು ನಾನು ತಗೊಳ್ತೇನೆ ಅದನ್ನು ಓದಿ ನಾನು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ತೇನೆ ಈ ಥರ ನೀವು ಕೂಡ ಓದಿ ಅಂತ ನನಗದು ತುಂಬ ಇಷ್ಟ ಅದರಲ್ಲಿ ನನಗೆ ತುಂಬ ಇಷ್ಟಾದ ಕಲಾವಿದರದ್ದು ಕೂಡ ಇರ್ತದೆ ಹಾಗೆ ನನಗೆ ಕೆಲವರದ್ದು ಗುರ್ತಾನೇ ಇರಲ್ಲ ನಾನೇನು ದೊಡ್ಡ ಎಲ್ಲ ಯಕ್ಷಗಾನ ಕಲಾವಿದರನ್ನು ನೋಡಿಲ್ಲ ಬಟ್ ಆದರೂನೂ ಅದರಲ್ಲಿ ಕೆಲವರ ಬಗ್ಗೆ ಎಲ್ಲ ನನಗೆ ಡೀಟೇಲ್ಸ್ ನೋಡಿ ಅವರನ್ನು ಮತ್ತೆ ಯಕ್ಷಗಾನದಲ್ಲಿ ನೋಡಬೇಕು ಅಂತ ಅನಿಸಿದ್ದು ಇದೆ ಹಾಗಾಗಿ ನಾನು ಬೇರೆ ಯಕ್ಷಗಾನಕ್ಕೆ ಹೋಗಿದ್ದು ಇದೆ ಅದೆಲ್ಲ ಆ ಮ್ಯಾಗಝೀನ್ನಿಂದಲೇ ಆಗಿದ್ದು ಹಾಗಾಗಿ ನನಗೆ ಯಕ್ಷಗಾನ ಮ್ಯಾಗಝೀನ್ ಅಂದರೆ ತುಂಬ ಇಷ್ಟ